ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿರುವ ವಿವಿಧ ಪಾತ್ರೆಗಳು ಯಾವುಯಾವು ಎಂದರೆ ಬಹಳಷ್ಟು ಇವೆ ಚಮಚ ಕುಡಿಯುವ ಲೋಟಲು ಲೋಟಗಳು ಹಾಗೂ ಚೊಂಬುಗಳು ತಟ್ಟೆಗಳು ಇಂಡಾಲಿಯಮ್ ತಟ್ಟೆ ಹಾಗೂ ಸಿಲ್ವರ್ ತಟ್ಟೆಗಳು ಜೊತೆಗೆ ಮೊಗಚುಕೈ ಅನ್ನದ ಕೈ ಉಪ್ಪಿನಕಾಯಿ ತುಂಬಲು ಸೆರಾಮಿಕ್ಸ್ ಬಾಟಲ್ಗಳು ಹಾಗೂ ಬಹಳಷ್ಟು ಇವೆ ಕುಕ್ಕರ್ಗಳು ತವಾ ದೋಸೆ ಹಾಕಲು ತವಾ ಹಾಗೂ ರೊಟ್ಟಿ ತಟ್ಟಲು ಬೇರೆ ಇನ್ನೊಂದು ತವಾ ಜೊತೆಗೆ ಸೌಟು ಹಾಗೂ ಆ ಎಲ್ಲ ಪಾ ಆ ಸಾಮಗ್ರಿಗಳನ್ನು ತುಂಬಲು ಬಾಕ್ಸ್ಗಳು ಬಾಕ್ಸ್ಗಳು ಇರ್ತಾವೆ ಅವು ಶ್ಟೀಲ್ನ ಬಾಕ್ಸ್ಗಳು ಆ ಆ ಪಾತ್ರೆಗಳು ಸಹ ಇವೆ ಜೊತೆಗೆ ಬಹಳಷ್ಟು ಇವೆ ಯ ಇನ್ನು ಇಡ್ಲಿ ಮಾಡಲು ಬೇಕಾಗುವಂತಹ ಪಾತ್ರೆಗಳು ಇಡ್ಲಿ ಡಬ್ಬಿ ಇವುಗಳು ನಮ್ಮ ಮನೆಯಲ್ಲಿ ಇವೆ ಹಾಗೂ ನೀರು ತುಂಬಲು ಕೊಳಗಗಳು ಬಿಂದಿಗೆಗಳು ಇಂಡಾಲಿಯಮ್ ಬಿಂದಿಗೆಗಳು ಈ ಥರದ ಪಾತ್ರೆಗಳು ಇವೆ ಇಂಡಾಲಿಯಮ್ ಪಾತ್ರೆಗಳು ಇವೆ ಇವುಗಳನ್ನು ನಾವು ನಮ್ಮ ರಾಗಿ ಅಕ್ಕಿ ಇವುಗಳನ್ನು ತುಂಬಲು ಇಟ್ಟಿದ್ದೇವೆ ಹಸಿಟ್ಟುಗಳನ್ನು ಸಹ ತುಂಬುತ್ತೇವೆ ಜೊತೆಗೆ ಕಾಫಿ ಪುಡಿ ಸಕ್ಕರೆ ಕಡ್ಲೆ ಬೀಜ ಕಡ್ಲೆ ಎಲ್ಲ ರೀತಿಯ ಸಾಮಾಗ್ರಿಗಳು ಅಡುಗೆ ಮಾಡುವ ಸಾಮಾಗ್ರಿಗಳನ್ನು ತುಂಬಲು ಆ ಥರದ ಚಿಕ್ಕ ಚಿಕ್ಕ ಇಂಡಾಲಿಯಮ್ ಪಾತ್ರೆಗಳು ಶ್ಟೀಲ್ನ ಪಾತ್ರೆಗಳನ್ನು ಉಪಯೋಗಿಸುತ್ತೇವೆ ಜೊತೆಗೆ ತಿನ್ನಲು ತಟ್ಟೆಗಳು ಸ್ಪೂನ್ಗಳು ಹಾಗೂ ತವಾಗಳನ್ನು ಉಪಯೋಗಿಸುತ್ತೇವೆ ತವಾಗಳನ್ನು ನಾವು ಚಪಾತಿ ಸುಡಲು ಮತ್ತು

ಬಾಂಡಲೆಯಿದೆ ಬಾಂಡಲೆಗಳು ನಾವು ಪಲ್ಯಗಳನ್ನು ಹಾಗೂ ಚಿತ್ರಾನ್ನ ಒಗ್ಗರಣೆ ಹಾಕಲು ಪುಳಿಯೋಗರೆ ಒಗ್ಗರಣೆ ಹಾಕಲು ನಾನು ಮ್ಯಾಗಿ ಮಾಡಲು ಉಪಯೋಗಿಸುತ್ತೇನೆ ಹಾಲು ಕಾಯಿಸೋದಕ್ಕೆ ಒಂದು ಪಾತ್ರೆ ಇದೆ ಅದನ್ನು ಸಹ ಬಳಸುತ್ತೇವೆ ಜೊತೆಗೆ ಅನ್ನ ಇದು ಮೊಗಚುಕೈಯನ್ನು ಯೂಸ್ ಮಾಡ್ತೀವಿ ಯಾ ಚಪಾತಿಯನ್ನು ಹಾಗೂ ದೋಸೆಗಳನ್ನು ಹಾಕಿದರೆ ಅದನ್ನು ಎತ್ತುವುದಕ್ಕೆ ಅನ್ನದ ಕೈಯನ್ನು ನಾವು ಬಳಸುತ್ತೇವೆ ಜೊತೆಗೆ ಅನ್ನ ಮಾಡಿದರೆ ಅನ್ನವನ್ನು ತೆಗೆಯಲು ಅನ್ನದ ಕೈಯನ್ನು ಉಪಯೋಗಿಸುತ್ತೇವೆ ಕುಕ್ಕರ್ಗಳನ್ನು ಅನ್ನ ಮಾಡಲು ಪಲ್ಯ ಮಾಡಲು ಸಾಂಬಾರು ಮಾಡಲು ಹಾಗೂ ಗೊಜ್ಜುಗಳನ್ನು ಮಾಡಲು ಕುಕ್ಕರ್ಗಳನ್ನು ಬಳಸುತ್ತೇವೆ ನಮ್ಮ ಮನೆಯಲ್ಲಿ ಬಹಳಷ್ಟು ಚಿಕನ್ ತಿನ್ನುವುದರಿಂದ ನಾವು ಮಟ ಚಿಕನನ್ನು ಮಟನನ್ನು ತಿನ್ನುತ್ತೇವೆ ಆದರಿಂದ ಅದನ್ನು ಎರಡು ಬಾರಿ ಕೂಗಿಸುವುದಕ್ಕೆ ಕುಕ್ಕರನ್ನು ಯೂಸ್ ಮಾಡ್ತೀವಿ ಹಾಗೂ ಬೇಳೆಗಳನ್ನು ಕುಕ್ಕರ್ನಲ್ಲಿ ಕೂಗಿಸಿ ತದ ನಂತರ ಮಿಕ್ಸಿ ಈ ಜಾರ್ಗಳು ಬರುತ್ತವೆ ಆ ಪಾತ್ರೆಗಳಿಗೆ ಜಾ ಹಾಕಿ ಅದನ್ನು ರುಬ್ಬಿಕೊಂಡು ನಂತರ ಮತ್ತೆ ಅದೇ ಕುಕ್ಕರ್ನಲ್ಲಿ ಮಾಡುತ್ತೇವೆ ಅದಲ್ಲದೆ ಚಮಚಗಳನ್ನು ನಾವು ಬಹಳಷ್ಟು ಉಪಯೋಗಿಸುತ್ತೇವೆ ಯಾವುದೇ ಅಡುಗೆ ಸಾಮಾಗ್ರಿಗಳನ್ನು ಹಾಕಲು ಚಮಚವನ್ನು ಯೂಸ್ ಮಾಡಿ ಬಳಸಿ ಅದರಲ್ಲಿ ಹಾಕುತ್ತೇವೆ ಜೊತೆಗೆ ಆ ತುಪ್ಪವನ್ನು ಹಾಕಲು ಆ ಉಪ್ಪಿನಕಾಯಿಯನ್ನು ಹಾಕಲು ಅದನ್ನು ಬಳಸುತ್ತೇವೆ ಲೊ ಲೋಟಗಳು ಲೋಟಗಳು ನೀರನ್ನು ಕುಡಿಯುವುದಕ್ಕೆ ಜ್ಯೂಸುಗಳನ್ನು ಕುಡಿಯುವುದಕ್ಕೆ ಕಾಫಿಗಳನ್ನು ಕುಡಿಯುವುದಕ್ಕೆ ಇವೆ ಇದಕ್ಕೆ ಎಲ್ಲವನ್ನು ನಾವು ಲೋಟಗಳನ್ನು ಉಪಯೋಗಿಸುತ್ತೇವೆ ನಾವು ತಟ್ಟೆಗಳನ್ನು ಅಡುಗೆಯ ಪದಾರ್ಥಗಳನ್ನು ಮಾಡಿಕೊಳ್ಳಲು ಎಂದರೆ ತರಕಾರಿಗಳು ಹಾಗೂ ಫ್ರೂಟ್ಸ್ಗಳನ್ನು ನಾನು ತಟ್ಟೆಯಲ್ಲೇ ಹೆಚ್ಚುತ್ತೇನೆ ಜೊತೆಗೆ ಚಾಕುಗಳನ್ನು ಸಹ ಪಾ ಚಾಕುಗಳನ್ನು ಬಳಸಿ ಆ ಚಾಕುಗಳು ಬಹಳಷ್ಟು ಇವೆ ನಮ್ಮ ಮನೆಯಲ್ಲಿ ಈ ಬಾಳೆ ಕಾಯಿಯನ್ನು ಕೊಯ್ಯಲು ಚಾ ಬೇರೆ ಥರದ ಚಾಕುಗಳು ಅಡುಗೆಯನ್ನು ಅಡುಗೆಯ ತರಕಾರಿಗಳನ್ನು ಕೊಯ್ಯಲು ಬೇರೆ ಚಾಕುಗಳು ಮಟನ್ ಚಿಕನ್ನನ್ನು ಕಟ್ ಮಾಡಲು ಬೇರೆ ಬೇರೆ ಚಾಕುಗಳು ಇವೆ ಹಾಗೂ ಬಹಳಷ್ಟು ನಾವು ಇದನ್ನು ಉಪಯೋಗಿಸುತ್ತೇವೆ ಅದಲ್ಲದೇ ನಮ್ಮ ಮನೆಯಲ್ಲಿ ಬಹಳಷ್ಟು ಉಪಯೋಗ ಬರುವುದುಯೆಂದರೆ ಬಾಂಡಲೆಗಳು ಏಕೆಂದರೆ ಜಾಸ್ತಿ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಹಾಗೂ ಚಿತ್ರಾನ್ನ ಪುಳಿಯೋಗರೆ ಅದಲ್ಲದೇ ಪುರಿ ಉಸ್ಲಿ ಸಹ ಮಾಡುತ್ತಾರೆ ಪೂರಿ ಮಾಡಬೇಕು ಎಂದರೂ ಅದೇ ಬಾಂಡಲೆಗೆ ಎಣ್ಣೆ ಹಾಕಿ ಪೂರಿಯನ್ನು ಕರೆಯುತ್ತೇವೆ ಹಾಗೂ ನಮ್ಮ ಮನೆಯಲ್ಲಿ ನೀರು ತುಂಬಿಸಲು ಯಾವುದೇ ಪ್ಲಾಸ್ಟಿಕ್ ಬಾಟಲ್ಗಳು ಸಹ ಇಲ್ಲ ಆದುದರಿಂದ ಕೊಳಗಗಳನ್ನು ಆ ಶ್ಟೀಲ್ನ ಬಿಂದಿಗೆಗಳನ್ನು ನಾವು ಆ ಥರದ ಪಾತ್ರೆಗಳನ್ನು ಯೂಸ್ ಮಾಡಿ ನೀರುಗಳನ್ನು ತೆಗೆದುಕೊಂಡು ಬರುತ್ತೇವೆ ಈ ರೀತಿ ನಮ್ಮ ಮನೆಯಲ್ಲಿ ಬಹಳಷ್ಟು ವಿವಿಧ ಪಾತ್ರೆಗಳು ಇವೆ ಹಾಗೂ ಬಹಳಷ್ಟು ಬಳಸದ ಪಾತ್ರೆಗಳು ಇವೆ ಇವಾಗಿವೆ